ಹಾಂ ಹಾಂ ಇದು ಟೈಲರ್ ಅಲ್ವಾ ನೀವು ಹಾಂ ನಮ್ಮದು ಸ್ಕೂಲ್ದು ಆ್ಯನಿವಲ್ ಡೇ ಇದೆ ಹಾಗಾಗಿ ಒಬ್ಬರು ಟೆನ್ ಬಾಯ್ಸುದು ಮತ್ತು ಟೆನ್ ಗರ್ಲ್ಸ್ದು ಬಟ್ಟೆ ಬೇಕಿತ್ತು ಹಾಂ ಅದ್ರ ಅಳತೆ ತಗಳೊಕ್ ಬರಬೇಕಿತ್ತು ನೀವು ನೀವೆ ಸ್ಕೂಲಿಗೆ ಬಂದು ಸ್ಕೂಲಿಗೆ ಬಂದು ನೀವೇ ವಿಸಿಟ್ ಮಾಡಿ ಮೇಡಮ್ ಹಾಂ ಹುಡುಗರಿಗೆಲ್ಲ ಅಲ್ಲಿ ಕಳ್ಸೋಕಾಗೊದಿಲ್ಲ ಓಕೆ ಇಲ್ಲೇ ಸ್ಕೂಲಿಗೆ ಬಂದು ಇಲ್ಲಿದು ಯಾವುದು ಸೊ ಅವ್ರ ಹಾಡಿಗೆ ತಕ್ಕಂಗೆ ಇದೆ ಹಾಂ ಒಬ್ರೊಬ್ಬರಿಗೆ ಮಾಡ್ರನ್ ಆಗಿದೆ ಇನ್ನೊಬ್ಬರಿಗೆ ಇದು ಕುರ್ತಾ ಹಾಂ ಬಾಯ್ಸಿಗೆ ಜುಬ್ಬಾ ಪೈಜಾಮ ಹಾಂ ಮತ್ತೆ ಗರ್ಲ್ಸ್ ಅವರಿಗೆ ಹಾಂ ಚೂಡಿದಾರ ಹಾಂ ಹೌದು ಹಾಂ ಇನ್ನೊಂದು ಹಾಂ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಅದು ನಮ್ಮ ಆ್ಯನ್ಯುವಲ್ ಡೇ ಸ್ಕೂಲ್ದು ಆ್ಯನಿವಲ್ ಡೇದು ಅಷ್ಟರೊಳಗೆ ಬೇಕು ನಮಗೆ ಇನ್ನೊಂದು ಮೂರು ನಾಲ್ಕು ದಿನದ ಒಳಗೆ ನೀವು ಮಾಡಿಕೊಡ್ಬೇಕು ಆ್ಯನಿವಲ್ ಡೇ ಮೂರು ನಾಲ್ಕು ದಿನ್ದೊಳ್ಗೆ ಅಮೌಂಟ್ ಎಲ್ಲ ನಾವು ನಮ್ಮ ಕಮ್ ಇದಿದೆ ಸ್ಕೂಲ್ ಕಮಿಟಿ ಇದೆ ಅವರು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹಾಂ ಹಾಂ ಕೆಲವರಿಗೆ ಒಂದು ಫೋರ್ ಮೆಂಬರ್ಸಿಗೆ ಒಂದು ಸಾಂಗ್ಸ್ ಇದೆ ಅವರಿಗೆ ಒಂದೇ ರೀತಿ ಇನ್ನೂ ಕೆಲವ್ ಸಾಂಗ್ಸಿಗೆ ಬೇರೆ ರೀತಿ ಮಾಡಬೇಕು

ಹಾಂ ಓಕೆ ಮೇಡಮ್ ನಮ್ಮ ಆಯಿತು ನಿಮ್ಮ ಸ್ಟೋರಿಗೆ ಬಂದು ವಿಸಿಟ್ ಮಾಡ್ತೀನಿ ಬಿಡಿ ನಾನು ಓಕೆ ತ್ಯಾಂಕ್ ಯು